ಅಲೋ ಹೇಳ್ರಿ ಮೇಡಮ್ ಹೇಳ್ರಿ

ಹಾಂ ಮೇಡಮ್ ಕೊಡ್ತೀವಂತೆ ಯಾವ್ಯಾವ ರೀತಿ ಬೇಕು ರಿ ಹೂ

ಹಾಂ ಮೇಡಮ್ ಕೊಡ್ ಹಾಂ ಮೇಡಮ್ ಕೊಡ್ತೀವಂತೆ ಯಾವ ಈ ಥರದ ಹೂ ಎಷ್ಟು ಕೆ ಜಿ ಬೇಕಂತಂದು ಹೇಳಿದ್ರ ಅಷ್ಟು ಕೆ ಜಿ ನಾವು ತರಿಸಿ ಕೊಡ್ತೀವಿ ಅಂತೆ

ಸೇವಂತಿಗೆ ಹೂವು ಒಂದು ಕೆ ಜಿ ಮುನ್ನೂರ ಐವತ್ತು ಇದೆ ಮತ್ತೆ ಜಾಸ್ಮಿನ್ ಎಲ್ಲ ಥರದ್ ಫ್ಲವರ್ಸ್ ನಾವು ಮಾರ್ತೀವಿ ಮೇಡಮ್ ನಿಮ್ಗೆ ಯಾವ್ಯಾವ ರೀತಿ ಹೂ ಬೇಕು ಎಷ್ಟು ಕೆ ಜಿ ಬೇಕು ಅಂತ ನಮ್ಗೆ ಹೇಳಿದ್ರೆ ನಾವು ತರಿಸಿ ಕೊಡ್ತೀವಂತೆ ಹಾಂ ಮೇಡಮ್ ಇಲ್ಲ ಮೇಡಮ್ ನೋಡಿ ನಾವು ಒಂದು ಕೆ ಜಿಗೆ ಎರಡು ನೂರ ಐವತ್ತು ರೂಪಾಯಿ ಮಲ್ಲಿಗೆ ಇದೆ ಮಾಮ್

ಹಾಂ ಮೇಡಮ್ ಅಂದ್ರೆ ಮೇಡಮ್ ನಾವು ಬೇರೆ ಕಡೆಯಿಂದೆಲ್ಲ ತರಿಸ್ಕಂಡು ಕೊಡ್ಬೇಕಲ್ಲ ಇದೆಲ್ಲ ಖರ್ಚು ಭಾಳ ಇದೆ ಮೇಡಮ್ ಗಾಡಿ ಬಾಡ್ಗೆ ಇವೆಲ್ಲ ಜಾಸ್ತಿ ಇದೆ ಕಡ್ಮೆ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಅಷ್ಟೆ ಕಡ್ಮೆ ಮಾಡ್ಬೋದು ಮೇಡಮ್ ಮೇಡಮ್ಮಾ ಒಂದು ನಿಮಿಷ ಮೇಡಮ್ ಲಿಶ್ಟ್ ಮಾಡ್ಕೊಂತೀವಂತೆ ಹಾಂ ಹೇಳ್ ರಿ ಮೇಡಮ್ ಒಂದೊಂದಾಗಿ ಹಾಂ ಮೇಡಮ್

ಹಾಂ ಮೇಡಮ್ ಇದಾವೆ ಮೇಡಮ್ ಇಲ್ಲ ಮೇಡಮ್ ಹೂವು ತರಿಸಿ ಕೊಡ್ತೀವಂತೆ ಸರಿ ಮೇಡಮ್ ತ್ಯಾಂಕ್ ಯು ಮೇಡಮ್